ಸಾಹಿತ್ಯ ಕಾವ್ಯ ಮತ್ತು ಇತರ ಕಲಾತ್ಮಕ ಅಭಿವ್ಯಕ್ತಿಗಳಲ್ಲಿ ಕನ್ನಡ ಭಾಷೆ ಹೇಗೆ ಬಳಕೆಯಾಗಿದೆ ಅಂದರೆ ಅತಿ ಉತ್ಕೃಷ್ಟವಾಗಿ ಬಳಕೆಯಾಗಿದೆ ಸಾಮಾನ್ಯ ಅಲ್ಲ ಪಂಪನ ಗಧಾಯುದ್ಧದಿಂದ ಹಿಡಿದು ಭೈರಪ್ಪನವರ ಉತ್ತರಕಾಂಡದವರೆಗೂ ಕನ್ನಡ ಭಾಷೆ ಅತಿ ಶ್ರೀಮಂತವಾಗಿ ಸಾಹಿತ್ಯದಲ್ಲಿ ಬಳಕೆಯಾಗಿದೆ ಕನ್ನಡ ಸಾಹಿತ್ಯ ಬಂದು ಒಂದು ಅಮೋಘ ಸಾಹಿತ್ಯ ಅದಕ್ಕೆ ಉದಾಹರಣೆಯಾಗಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಬಂದಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರ ರಾಮಾಯಣ ದರ್ಶನಂ ಇರ್ಬೋದು ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳಿರ್ಬೋದು ದ ರಾ ಬೇಂದ್ರೆಯವರ ನಾಕುತಂತಿ ವಿ ಕೃ ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ ಇಲ್ಲಿವರೆಗೂ ಕೃತಿಗಳು ಕೊಟ್ಟರು ನಂತರ ದಿನಗಳಲ್ಲಿ ಬರಿ ಸಮಗ್ರ ಸಾಹಿತ್ಯ ಅಂತ ಕೊಡೋಕ್ಕೆ ಶುರು ಮಾಡಿದರು ಕನ್ನಡ ಸಾಹಿತ್ಯದಲ್ಲೇ ಕನ್ನಡ ಸಾಹಿತ್ಯ ಭಾರತ ಸಾಹಿತ್ಯದಲ್ಲಿ ಮೇರು ಅಂತಂದರೆ ಕಮ್ಮಿಯ ತಪ್ಪಾಗಲ್ಲ ಕನ್ನಡ ಲಿಪಿನ ಜಗತ್ತಿನ ಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆ ಕರೀತಾರೆ ಅಷ್ಟು ಶುದ್ಧ ಲಿಪಿ ನಮ್ಮದು ಅಷ್ಟು ಸುಂದರವಾದ ಲಿಪಿ ಕನ್ನಡ ಇನ್ನು ಕನ್ನಡ ಭಾಷೆನ ತಗೊಂಡಾಗ ನೀವು ಕನ್ನಡ ಸಾಹಿತಿಗಳು ಒಬ್ಬರಿಗಿಂತ ಒಬ್ಬರು ಯಾರೂ ಕಮ್ಮಿ ಇಲ್ಲ ಕನ್ನಡದ ಮೊದಲ ರಾಷ್ಟ್ರಕವಿ ಪಂಜೆ ಮಂಜೇಶರಾಯರು ಬರೀತಾರೆ ಪಂಜೆ ಮಂಜೇಶರಾಯರಿಂದ ಜಿ ಎಸ್ ಶಿವರುದ್ರಪ್ಪ ಅವರು ಬರೀತಾರೆ ಎದೆ ತುಂಬಿ ಹಾಡುವೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಇದು ಜಿ ಎಸ್ ಶಿವರುದ್ರಪ್ಪನವರು ಬರೀತಾರೆ ಅದೇ ಥರ ಪರಮೇಶ್ವರ್ ಭಟ್ಟರು ಹೇಳ್ತಾರೆ ಹತ್ತಡಿಯೊಳು ತೋಡು ಒಂದಡಿಯಷ್ಟನ್ನೂ ಬರಲಿಲ್ಲ ನೀರೆನಬೇಡ ಒಂದಡಿಯೊಳು ತೋಡು ಹತ್ತಡಿ ಇಷ್ಟನ್ನು ಚಿಮ್ಮುವುದುದಕವ ನೋಡಾ ಸಣ್ಣ ಸಣ್ಣ ಶಬ್ದಗಳು ಸಣ್ಣ ಭಾವ ಆದರೆ ಅರ್ಥ ಹೇಗಿದೆ ನೋಡಿ ಹತ್ತು ಕಡೆ ಒಂದೊಂದಡಿ ನೀರು ತೋಡು ತೋಡಿಬಿಟ್ಟು ನೀರು ಬರಲಿಲ್ಲ ಅನ್ನಬೇಡ ಒಂದೇ ಕಡೆ ಹತ್ತಡಿ ತೋಡು ನೀರು ಉಕ್ಕುತ್ತೆ ನೋಡು ಅದೇ ರೀತಿ ಮಾನ್ಯ ಡಿ ವಿ ಗುಂಡಪ್ಪನವರು ಬರೀತಾರೆ ಮಂಕುತಿಮ್ಮನ ಕಗ್ಗ ಮರಳು ಮುನಿಯನ ಕಗ್ಗ ಜ್ಞಾಪಕ ಚಿತ್ರ ಶಾಲೆಗಳು ಭಗವದ್ಗೀತೆ ಮೇಲೆ ಭಾಷ್ಯ ಬರಿತಾರೆ ಒಂದೊಂದು ಕಗ್ಗನು ಒಂದೊಂದು ಅನರ್ಘ್ಯ ರತ್ನ ಅದೇ ಕಗ್ಗ ಅದೇ ಗುಂಡಪ್ಪನವರು ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಹುಟ್ಟಿದ್ದಿದ್ರೆ ಇಂಗ್ಲಿಷ್ನಲ್ಲಿ ಅವರು ಸಾಹಿತ್ಯ ರಚನೆ ಮಾಡಿದ್ದರೆ ಅವರ ಸಾಹಿತ್ಯಕ್ಕೆ ಯಾವಾಗಲೋ ನೋಬಲ್ ಬರಬೇಕಿತ್ತು ಅದರಲ್ಲಿ ಒಂದು ಉದಾಹರಣೆ ನನಗೆ ಬಹಳ ಇಷ್ಟ ಆಗಿದ್ದು ನಿನ್ನ ಹೆಣವನ್ನು ನೀನೆ ಹೊತ್ತು ಸಾಗಬೇಕು ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ ನಿನ್ನೊಡಲೇ ಚಿತೆ ಜಗದ ತಂಟೆಗಳೆ ಸೌದೆಯುರಿ ಮಂಕುತಿಮ್ಮ ಅಂದರೆ ಇದರ ಅರ್ಥ ಇಷ್ಟೇ ನಿನಗೆ ನಿನ್ನ ಜೀವನಕ್ಕೆ ಅದು ಉದ್ಧಾರ ಆಗ್ಲಿಕ್ಕೀರ್ಬೋದು ಹಾಳಾಗಕ್ಕಿರ್ಬೋದು ಪ್ರತಿಯೊಂದಕ್ಕೂ ನೀನೆ ಕಾರಣ ನೀನೆ ಹೊಣೆ ಅದು ಬಿಟ್ಟು ಬೇರೆ ಯಾರು ಅದಕ್ಕೆ ಇದಾಗೋದೇ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ ನಿನ್ನ ಹೆಣವನ್ನು ನೀನೆ ಹೊತ್ತು ಸಾಗಬೇಕು ನನ್ನ ಹೆಣ ನಾನು ಹೊರೋಕ್ಕಾಗತ್ತಾ ಅಂದರೆ ನಿನ್ನ ಕರ್ಮಗಳ ನೀನೆ ಹೊತ್ತು ಸಾಗಬೇಕು ಅವ್ರನ್ನ ಇವ್ರನ್ನ ಸಹಾಯ ಕೇಳಂಗಿಲ್ಲ ನೀನೆ ಇದು ಮಾಡಬೇಕು ಜಗದ ತಂಟೆಗಳೆ ಸೌದೆಯುರಿ ಅಂದರೆ ಜಗದ ಜೀವನ ಜಂಜಾಟಗಳೇನಿದೆ ಅದೇ ನಿನ್ನ ಸುಡತ್ತೆ ನಿನ್ನ ಹೆಣನ ಸುಡ್ತಕ್ಕಂಥ ಚಿತೆ ಮಣ್ಣೇ ತರ್ಪಣ ನಿನಗೆ ಮಂಕುತಿಮ್ಮ ಅಂದರೆ ಮಣ್ಣೇ ನಿನಗೆ ತರ್ಪಣ ಕೊನೆಗೆ ಇನ್ನೇನು ಸಿಗಲ್ಲ ನಿನಗೆ ಇದು ಒಂದು ಕಗ್ಗ ಇನ್ನು ಕುವೆಂಪು ಅವರು ಬರೀತಾರೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಅನಿಕೇತನ ಅಂತ ಮನೆ ಅಂತ ಅದ್ರಲ್ಲಿ ಹೇಳ್ತಾರೆ ಗುರಿಯನೆಂದು ಮುಟ್ಟದಿರು ಮನೆಯನೆಂದು ಕಟ್ಟದಿರು ಅಂತ ಊರವ್ರಿಗೆಲ್ಲ ಹೇಳಿಕೊಟ್ರು ಅವರು ಮಾತ್ರ ಮೈಸೂರಿನಲ್ಲಿ ಉದಯರವಿ ಅಂತ ಒಂದು ಅದ್ಭುತವಾದ ಮನೆ ಕಟ್ಟಿದ್ದಾರೆ ಈವಾಗಲೂ ಅದನ್ನ ಅವರು ಕುವೆಂಪು ಅವರ ಲೈಬ್ರೆರಿ ಲೈಬ್ರೆರಿ ಪ್ಲಸ್ ಮ್ಯೂಸಿಯಮ್ ಥರ ಆಗಿದೆ ಅದೇ ರೀತಿ ಬಿ ಎಮ್ ಶ್ರಿ ಅವರು ಬರಿತಾರೆ ಲೀಡ್ ಕೈಂಡ್ಲಿ ಲೈಟ್ ಅದನ್ನು ಕನ್ನಡಕ್ ಅನುವಾದ ಮಾಡಿದ್ದಾರೆ ಕರುಣಾಳು ಬಾ ಬೆಳಕೆ ಮಸುಕಿದೀ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಅಲ್ಲೊಂದು ಸಾಲು ಇರುಳು ಕತ್ತಲೆಯ ಗವಿ ಮನದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಅಂತ ಅಂದರೆ ಒಂದೊಂದು ಶಬ್ದವೂ ಮುತ್ತು ಪೋಣಿಸಿದಂಗೆ ಪೋಣಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯಗಳು ಇನ್ನು ಕೆ ಎಸ್ ನರಸಿಂಹಸ್ವಾಮಿ ಅಂತ ಒಂದು ಹೆಸರು ಕೇಳಿದ್ದೇವೆ ಪ್ರೇಮಕವಿ ಅಂತ ಮೈಸೂರು ಮಲ್ಲಿಗೆ ಅವರ ಕೃತಿ ಅವರು ಹೇಳ್ತಾರೆ ಸಿರಿಗೆರೆಯ ನೀರಲ್ಲಿ ಮುಡಿದ ತಾವರೆಯಲ್ಲಿ ಸೊಂಪಾಗಿ ನಿನ್ನ ಹೆಸರು ಅವರೇ ಹೇಳ್ತಾರೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರುಪಾಯಿ ಇದು ಕೆ ಎಸ್ ನರಸಿಂಹಸ್ವಾಮಿ ಅವರ ಕೃತಿಗಳು ಅದೇ ಥರ ಸುಮಾರು ಜನ ಕನ್ನಡ ಸಾಹಿತಿಗಳು ಕೆ ಎಸ್ ನಿಸಾರ್ ಅಹಮದ್ ಅಂತು ಇನ್ನೂ ಮುಂದೆ ಹೋಗ್ತಾರೆ ಅವರುಗಳು ಮುಸಲ್ಮಾನ್ ಆದರೂ ಅವರ ಸಾಹಿತ್ಯ ಇದೆಯಲ್ಲ ನಂಬೋಕ್ಕೆ ಆಗಲ್ಲ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ಅಂತ ಜೋಗದ ಸಿರಿ ಬಗ್ಗೆ ಮಾತಾಡ್ತಾರೆ ಕೆ ಎಸ್ ನಿಸಾರ್ ಅಹಮದ್ ಅವ್ರದ್ದು ಈ ಕೃತಿ ಇಂದು ಅತ್ಯಮೋಘವಾಗಿರ್ತಂಥ ಒಂದು ಗೀತೆ ಅದೇ ಥರ ದ ರಾ ಬೇಂದ್ರೆಯವ್ರದ್ದು ಕುರುಡು ಕಾಂಚಾಣ ಅಂತ ಒಂದು ಬರೀತಾರೆ ಕುರುಡು ಕಾಂಚಾಣ ಕುಣಿಯುತಲಿತ್ತು ಅದರಲ್ಲೇ ಅವ್ರದ್ದು ಇನ್ನೂ ಒಂದು ಹಾಡಿದೆ ಸಾ ಕೃತಿ ಇದೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಬೇಡ ನನ್ನ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅಂತ ಇದನ್ನು ಕೇಳಿದಾಗ ನಾವೆಲ್ಲ ಅಂದ್ಕೊತೀವಿ ಇದೆಲ್ಲೊ ರೊಮ್ಯಾಂಟಿಕ್ ಸಾಂಗ್ ಇರಬೇಕು ದ ರಾ ಬೇಂದ್ರೆಯವರು ಹೆಂಡತಿಗೆ ನೋಡಿ ಬರೆದಿದ್ದಾರೆ ಅವರ ಗರ್ಲ್ ಫ್ರೆಂಡಿಗೆ ಬರದಿದ್ದಾರೆ ಅಂತ ನಾವೆಲ್ಲ ಅಂದ್ಕೋತೀವಿ ಆದರೆ ಇದು ಬಹಳ ನೋವಿನ ಸಂಗತಿ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆಗ ಈಗಿನ ಕಾಲದ ಥರ ಅಲ್ಲ ಅವರ ಮಗು ಸತ್ತೋಗುತ್ತೆ ಹುಷಾರು ತುಂಬ ತಪ್ಪಿರುತ್ತೆ ಇವ್ರಿಗೆ ಟೆಲಿಗ್ರಾಂ ಕಳ್ಸಿದ್ರೆ ಅದು ತಲುಪಿ ಇವರು ಬರುವಷ್ಟೊತ್ತಿಗೆ ಮಗು ಸತ್ತೋಗುತ್ತೆ ಹೆಂಡತಿ ಕೋಪ ಮಾಡಿಕೊಂಡು ಮುಖ ಊದಿಸ್ಕೊಂಡು ಕೂತಿದ್ದಾಗ ಅವರು ಈ ಹಾಡು ಬರೀತಾರೆ ದುಃಖದ ಸಾಂಗ್ ಇದು ಪ್ಯಾಥೋ ಸಾಂಗ್ ಇದು ತಿರುಗಿ ನಾ ನೀ ಹಂಗೆ ನೋಡಿದರೆ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅಂತ ದ ರಾ ಬೇಂದ್ರೆಯವರು ಹೇಳ್ತಾರೆ ಅಂದರೆ ಹೆಂಡತಿಗೆ ಸಮಾಧಾನ ಮಾಡೋಕ್ಕೆ ಬರೆಯುವಂಥ ಗೀತೆ ಇದು ಅದನ್ನ ನಾವಿನ್ನು ರೋಮ್ಯಾಂಟಿಕ್ ಸಾಂಗ್ ಆಗಿ ಈ ಥರ ಕನ್ನಡ ಸಾಹಿತ್ಯ ಅತಿ ಸಮೃದ್ಧವಾದಂಥ ಇದೆ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಗಳು ಎಲ್ಲದರಲ್ಲೂ ಅತಿ ಹೆಚ್ಚು ಕನ್ನಡ ಭಾಷೆ ಬಳಕೆಯಾಗಿದೆ ಅಂತ ಅನ್ನಿಸುತ್ತೆ